ನೀವು ತರಕಾರಿ ಅಂಗ್ಡಿಯವ್ರು ಅಲ್ವ ರೀ ನಮಗೆ ಟಮಾಟಿ ಉಳ್ಳಾಗಡ್ಡೆ ಹಸಿಮೆನ್ಸಿಕಾಯಿ ಆಲೂಗಡ್ಡೆ ಬೆಂಡೆಕಾಯಿ ಹೀರಿಕಾಯಿ ಅವೆಲ್ಲ ಬೇಕಾಗಿತ್ತು ರೀ ಸರ್

ಉಳ್ಳಾಗಡ್ಡೆ ರೇಟ ಮೂವತ್ತು ರೂಪಾಯಿ ಕೆ ಜಿ ಅದಾರೆ ನಮಗೆ ತ ಮನ್ಯಾಗೆ ಫಂಕ್ಷನ್ ಇತ್ತು ರೀ ಹಾಂ ಅದ್ರ ಸಂಬಂಧ ಒಂದು ಹತ್ತು ಕೆ ಜಿ ಉಳ್ಳಾಗಡ್ಡೆ ಬೇಕಾಗಿತ್ತು ರೀ ನಮ್ಗೆ ಹ್ಞೂ ರೀ ಸ್ವಲ್ಪ ಸ್ವಲ್ಪ ರೇಟು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ಬೇಕು ರೀ ಮತ್ತೆ ಟಮಾಟಿ ರೇಟ ಸ್ವಲ್ಪ ಕಮ್ಮಿ ಮಾಡಬೇಕಾಗಿತ್ತು ಸ್ವಲ್ಪ ನೋಡಿರಿ ನೋಡಿ ಕೊಡ್ರಿ ನಾವು ಹತ್ತು ಹತ್ತು ಕೆ ಜಿ ತೊಗೊಳ್ತೀವಿ

ಹ್ಞೂ ನೋಡಿರಿ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಇಲ್ಲ ಜಾಸ್ತಿ ಅಂತ ಒಂದು ರೂಪಾಯಿ ಕಡ್ಮೆ ಮಾಡಿಕೊಡ್ರಿ ಲಾಸ್ಟ ಹಿಂಗೆ ಅಂದ್ರೆ ಹೆಂಗೆ ರೀ ಮತ್ತೆ ಸ್ವಲ್ಪ ಅಷ್ಟು ಇಷ್ಟು ಜಾಸ್ತಿ ತೊಗೊಳ್ತಿರ್ತೀವಿ ಸ್ವಲ್ಪ ಕಮ್ಮಿ ಮಾಡ್ಬೇಕು ಹ್ಞೂ ಆಯ್ತು ರೀ ಬದ್ನೆಕಾಯಿ ರೇಟ ಮೂವತ್ತೈದು ರೂಪಾಯಿ ರೀ ನಮಗೆ ಅದೂ ಒಂದು ಹತ್ತು ಕೆ ಜಿ ಬೇಕಾಗಿತ್ತು ರೀ ಅದು ಹ್ಞೂ ಹಾಂ ಅವನ್ನು ಅದೂ ಹತ್ತು ಕೆ ಜಿ ಬೇಕಾಗಿತ್ತು ರೀ ಹಸಿಮೆನ್ಸಿಕಾಯ್ ಒಂದು ಐದು ಕೆ ಜಿ ಎಲ್ಲ ಸೇರಿಸಿ ಒಂದು ರೇಟ್ ಮಾಡಿ ಕೊಡ್ರಿ ನಮ್ಗೆ ಹ್ಞೂ ಮತ್ತೆ ರೀ ಇಲ್ಲ ಅಂತಂದರೆ ಹೆಂಗ್ ತೊಗೋಬೇಕು ರೀ ಕಸ್ಟಮರ್ ಹೆಂಗ್ ಬರ್ಬೇಕು ನಿಮ್ಗೆ ನೀವು ಕಮ್ಮಿ ಕ ಅಲ್ಲ ನೀವು ಕಮ್ಮಿ ಕೊಡಲಿಲ್ಲ ಅಂತಂದ್ರ್ ಕಸ್ಟಮರ್ ಹೆಂಗ್ ಬರ್ತಾರೆ ಹೇಳ್ರಿ ಹ್ಞೂ ಆಯ್ತು ರೀ ನಾವು ಈಗ ಬರ್ತೀವಿ ರೀ